ನಮ್ಮ ಉತ್ತರ ಕನ್ನಡ ಜಿಲ್ಲೆಯು ಹೇಗೆ ಪ್ರಸಿದ್ಧ ಪ್ರವಾಸಿ ಸ್ಥಳಗಳನ್ನು ಹೊಂದಿದೆಯೋ ಹಾಗೆ ಪ್ರಾರ್ಥನಾ ಮಂದಿರಗಳಲ್ಲೂ ಮುಂಚೂಣಿಯಲ್ಲಿರುವ ಜಿಲ್ಲೆಯಾಗಿದ್ದು ಹಲವಾರು ಪ್ರವಾಸಿ ನೀಯ ಸ್ಥಳಗಳ ಜೊತೆಗೊಂದು ಪ್ರಾರ್ಥನಾ ಮಂದಿರಗಳನ್ನು ಸ್ಥಾಪಿಸಿದ ಹೆಮ್ಮೆ ನಮ್ಮ ಜಿಲ್ಲೆಗೆ ಸಲ್ಲುತ್ತದೆ ನಮ್ಮ ಜಿಲ್ಲೆಯಾದ್ಯಂತ ದೇವು ದೇವರು ಹಾಗೂ ಹಲವು ಪ್ರಾಣ ಪ್ರತಿಷ್ಠಾಪನೆಯ ಮೂರ್ತಿಗಳನ್ನು ಹಲವಾರು ಜನಾಂಗ ಅಥವಾ ಹಲವಾರು ತಲೆಮಾರುಗಳಿಂದಲೂ ಸಹ ನಂಬಿಕೊಂಡು ಬರುವ ಸಂಪ್ರದಾಯವನ್ನು ಹೊಂದಿದ್ದು ಹೇಗೆ ಪ್ರಸಿದ್ಧ ಪ್ರವಾಸಿ ಸ್ಥಳಗಳು ಜೊತೆಗೆ ಪ್ರಕೃತಿ ಸೌಂದರ್ಯದಲ್ಲಿ ಅತಿ ಹೆಚ್ಚು ಕಾಡುಗಳನ್ನು ಅಥವಾ ಜಲಪಾತಗಳನ್ನು ಕೊಡಯಗ್ಗೆ ಆಗಿ ನೀಡಿದಂಥ ನಮ್ಮ ಉತ್ರ ಕನ್ನಡ ಜಿಲ್ಲೆಯು ಹಲವಾರು ದೈತ್ಯ ಹಾಗೂ ಪ್ರಭಾವಿ ದೇವರುಗಳನ್ನು ಹೊಂದಿರುವ ಜಿಲ್ಲೆ ಅಂತ ಸಹ ಹೇಳಬಹ್ದು ಕರ್ನಾಟಕದ ಅತಿ ದೊಡ್ಡ ಜಾತ್ರೆ ಅಂದರೆ ಶಿರಸಿ ಮಾರಿಕಾಂಬಾ ಜಾತ್ರೆಯೂ ಸಹ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲ್ಲೂಕಿನಲ್ಲಿ ಜರುಗಲಿದ್ದು ಇದು ಪ್ರತಿ ಎರಡು ವರ್ಷಗಳಿಗೊಮ್ಮೆ ಜರಗುವುದು ಅಂತ ಹೇಳುಕ್ಕೆ ಇಷ್ಟಪಡ್ತೇನೆ ಶಿರಸಿ ತಾಲ್ಲೂಕು ಕಮ್ ಉತ್ತರ ಕನ್ನಡ ಜಿಲ್ಲೆಯ ಮಧ್ಯ ಭಾಗದ ಕುಮಟಾದಿಂದ ಆಸುಪಾಸು ಐವತ್ತು ಕಿಲೋಮೀಟರ್ನಲ್ಲಿ ಕಂಡು ಬರುತ್ತದೆ ಇದಕ್ಕೆ ಬಸ್ ವ್ಯವಸ್ಥೆ ಹಾಗೂ ಹಲವು ವಾಹನ ಅಥವಾ ಸಾರಿಗೆ ವ್ಯವಸ್ಥೆಯು ಸಹ ಕಲ್ಪಿಸಲಾಗುತ್ತದೆ ಈ ಜಾತ್ರಾ ಮಹೋತ್ಸವವು ಉ ತಿಂಗಳಿಡೀ ಅಂದರೆ ವ ಇಪ್ಪತ್ತರಿಂದ ಇಪ್ಪತ್ತೈದು ದಿವಸಗಳ ಮಿತಿಯಲ್ಲಿ ಜರಗುತ್ತದೆ ಹಾಗೆ ಇಂಥದ್ದೇ ಒಂದು ಮತ್ತೊಂದು ಪ್ರಭಾವಿ ಅಥವಾ ಬಲಿಷ್ಠ ದೇವರ ಪರಿಚಯ ಮಾಡಲಿದ್ದೇನೆ ಚಂದಾವರದ ಹನುಮಂತ ದೇವರು ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಪ್ರಸಿದ್ಧ ಹಾಗೂ ಪೌರಾಣಿಕ ಒಂದು ದೇವರುಗಳಲ್ಲಿ ಒಂದಾಗಿದ್ದು ಇಲ್ಲಿ ನಡೆದನ್ ನಡೆದಂತಹ ನುಡಿ ಹಾಗೂ ಕೇಳಿಕೊಂಡಂತಹ ವರ ತುಂಬ ಸಲೀಸಾಗಿ ಅಥವಾ ಸರಾಗವಾಗಿ ನಡೆಯಲಿದ್ದು ನಡೆ ನಡೆಯುತ್ತದೆ ಅನ್ನುವುದು ಪುರಾಣದಿಂದ ಬಂದ ಕತೆ ಇದು ಒಂದು ಗೌಡ ಸಮುದಾಯದ ಒಂದು ರೈತನಿಗೆ ಸಿಕ್ಕ ಒಂದು ಶಿಲೆಯಿಂದ ಪ್ರಾರಂಭವಾದ ಈ ಕತೆ ಇಂದಿಗೂ ಹಲವಾರು ರೀತಿಯ ಪವಾಡಗಳನ್ನು ಮತ್ತು ಹಲವಾರು ರೀತಿಯ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಚಂದಾವರದ ಹನುಮಂತ ದೇವರು ಪ್ರಸಿದ್ಧಿಯಾಗಿದೆ ಇಲ್ಲಿನ ಸುತ್ತಮುತ್ತ ನೂರ ಎಂಟು ಹಳ್ಳಿಗಳ ಒಡೆಯ ಎಂದೂ ಸಹ ಚಂದಾವರ ಹನುಮಂತ ದೇವರನ್ನು ಕರೆಯಲಾಗುತ್ತದೆ ಇದು ಒಂದು ಉತ್ಸವ ಹಾಗೂ ಪಲ್ಲಕ್ಕಿ ಮೂರ್ತಿಯಾಗಿದ್ದು ಪ್ರತಿ ವರ್ಷ ಪಲ್ಲಕ್ಕಿ ಉತ್ಸವ ನಡೆಯುತ್ತದೆ ಕಾರ್ತಿಕ ಮಾಸದ ಕೊನೆಯಲ್ಲಿ ತನ್ನ ಸ್ವಸ್ಥಾನವಾದ ಚಂದಾವರಕ್ಕೆ ಮರಳಿ ಅದು ಮರಳುತ್ತಾನೆ ಹೀಗೆ ನೂರ ಎಂಟು ಹಳ್ಳಿಗೂ ಸಹ ಪಲ್ಲಕ್ಕಿ ಉತ್ಸವದ ಮೂಲಕ ಮೆರವಣಿಗೆ ಮಾಡಲಾ ಮಾಡಲಾಗುತ್ತದೆ ಹಲವು ಹಳ್ಳಿಗಳು ಹಾಗೂ ಹಲವಾರು ಜನರು ಇದನ್ನು ಸಂಭ್ರಮದಿಂದ ಹಾಗೂ ಅತಿ ಭಕ್ತಿ ಭಕ್ತಿ ಭಾವದಿಂದ ಆಚರಿಸುವುದರ ಜೊತೆಗೆ ಚಂದಾವರ ಹನುಮಂತನ ಕೃಪೆಗೆ ಹಾಗೂ ಭಕ್ತಿಗೆ ಪಾತ್ರರಾಗುತ್ತಾರೆ ಇಂದಿಗೂ ಸಹ ಏನೇ ಕಳ್ಳತನವಾಗಲಿ ಏನೇ ದೋಷ ಪರಿಹಾರ ಅಥವಾ ಏನೇ ತೊಂದರೆ ತಾಪತ್ರಗಳಿಗೂ ಚಂದಾವರ ಹನುಮಂತನಲ್ಲಿ ಮೊರೆ ಹೋಗುವುದುಂಟು ಹೀಗೆ ಹಲವಾರು ಬಂಡಿ ಹಬ್ಬಗಳು ಹಾಗೂ ಹಲವಾರು ಜಾತ್ರಾ ಮಹೋತ್ಸವಗಳು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜರುಗುವುದು ಪ್ರತಿ ವರ್ಷ ಸಂಕ್ರಾಂತಿಯ ನಂತರದಿಂದ ಹಿಡಿದು ಕನಿಷ್ಠ ಮೂರರಿಂದ ನಾಲ್ಕು ತಿಂಗಳವರೆಗೆ ಉತ್ತರ ಕನಡ ಜಿಲ್ಲೆಯಾದ್ಯಂತ ಜಾತ್ರಾ ಮಹೋತ್ಸವಗಳು ಜರುಗುಲಿದ್ದು ಕುಮಟಾ ಜಾತ್ರೆ ಆಗಿರಬಹ್ದು ಹೆಗಡೆ ಜಾತ್ರೆ ಆಗಿರಬಹ್ದು ಹಿರೇಗುತ್ತಿ ಜಾತ್ರೆ ಆಗಿರಬಹ್ದು ಶಿರ್ಸಿ ಅಂತೂ ದೊಡ್ಡ ಅತಿ ದೊಡ್ಡ ಜಾತ್ರೆ ಅಂತ ಕರೇ ಕರೆಯಲ್ಪಡುತ್ತದೆ ಹಲವು ಜಾಗಗಳಲ್ಲಿ ಹಲವಾರು ಥರದ ದೇವರು ಹಾಗೆ ಹಲವಾರು ತರಹದ ಹಲವಾರು ತರಹದ ಜಾತ್ರಾ ಮಹೋತ್ಸವಗಳು ಜರಗುಲಿದ್ದು ಜನರು ಅತಿ ಭಕ್ತಿ ಭಾವದಿಂದ ಇದಲ್ ಇದರಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಹಾಗೂ ಹರಕೆಯ ಸಂಪ್ರದಾಯವನ್ನು ಹೊಂದಿರುತ್ತಾರೆ ಹಾಗೆ ಹರಕೆಯ ಸಂಪ್ರದಾಯವನ್ನು ತೆಗೆದುಕೊಂಡಲ್ಲಿ ಹಲವಾರು ಜಾತ್ರಾ ಮಹೋತ್ಸವದಲ್ಲಿ ಕಡಲೆಕಾಯಿ ಅಥವಾ ಬಾಳೆಹಣ್ಣು ತೇರಿಗೆ ರಥಕ್ಕೆ ಹೊಡೆಯುವುದರಿಂದ ತೇರನ್ನು ಹರಕೆಗಳನ್ನು ಪೂರೈಸುವುದು ಉಂಟು ಹೀಗೆ ಹಲವಾರು ಜಾತ್ರಾ ಮಹೋತ್ಸವಗಳು ಕರ್ನಾಟಕದಾದ್ಯಂತ ಹಾಗೆ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ನಡೆಯುವುದು ಇದರಲ್ಲಿ ಭಕ್ತಿ ಭಾವದ ಜೊತೆಗೆ ಸಂಭ್ರಮಾಚರಣೆಯು ಉತ್ತುಂಗಕ್ಕೆ ಏರುತ್ತದೆ ಎನ್ನುವುದು ಖುಷಿಯ ವಿಚಾರ